ನಮ್ಮ ಹಳ್ಳಿಯಲ್ಲಿನ ಜನರಿಗೆ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ತುಂಬ ಗಮನವನ್ನು ನೀಡ್ತಾರೆ ಅಲ್ಲಿಯ ಜನ ಸ್ವಾಭಾವಿಕವಾಗಿ ಮರಣ ಹೊಂದಿದರೆ ಅವರನ್ನು ಮಣ್ಣು ಮಾಡ್ತಾರೆ ಮರಣ ಹೊಂದಿದ ವ್ಯಕ್ತಿಗೆ ಸಂಬಂಧಿಕರು ಇದ್ದರೆ ಅವರಿಗೆ ಕರೆ ಮುಖಾಂತರ ವಿಷಯ ತಿಳಿಸಿ ಬರುವಂತೆ ಮಾಡ್ತಾರೆ ಮರಣ ಹೊಂದಿದ ವ್ಯಕ್ತಿಗೆ ಕುಂಕುಮ ಮತ್ತು ಹೂವಿನಿಂದ ಗೌರವ ಸಲ್ಲಿಸ್ತಾರೆ ಒಂದು ದಿನ ಮಾತ್ರ ಶವವನ್ನು ಇಟ್ಟುಕೊಳ್ತಾರೆ ಅವರಿಗೆ ಚಟ್ಟವನ್ನು ಕಟ್ಟಿ ನಾಲ್ಕು ಜನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾರೆ ಆ ವ್ಯಕ್ತಿಗೆ ಏನಾದರೂ ಮಗ ಇದ್ದರೆ ಮಡಿಕೆಯ ಮುಖಾಂತರ ಮೂರು ಕಡೆ ತೂತು ಮಾಡಿ ಸುತ್ತ ತಿರುಗಿಸಿ ಮಡಿಕೆಯನ್ನಿ ಬೀಳಿಸುತ್ತಾರೆ ನಂತರ ಅವರ ಸ್ವಂತ ಜಮೀನು ಇದ್ದರೆ ಅಲ್ಲಿಯೇ ಆಳ ತೆಗೆದು ಹೂತು ಹಾಕ್ತಾರೆ ನಂತರ ಮೂರನೇ ದಿನಕ್ಕೆ ಪಿಂಡವನ್ನು ಬಿಡ್ತಾರೆ ಹನ್ನೊಂದನೇ ದಿನಕ್ಕೆ ಸೂತಕವನ್ನು ತೆಗಿತಾರೆ ಬಂಧು ಬಾಂಧವರು ಬಂದು ಅವರ ಅಗಲಿಕೆಯ ಅಡುಗೆಯನ್ನು ಸೇವಿಸ್ತಾರೆ ಹೀಗೆ ನಮ್ಮ ಹಳ್ಳಿಯಲ್ಲಿನ ಜನ ಅಂತ್ಯಕ್ರಿಯೆಯನ್ನ ಮಾಡುತ್ತಾರೆ